ನನಗೆ ಡ್ರಾಯಿಂಗ್ ಮಾಡೋಕ್ಕೆ ಎದುರಾಗಿದ್ದ ಸವಾಲ್ಗಳು ಏನಂದರೆ ನಾನು ಹೇಳಬೇಕಂದ್ರೆ ಯಾವುದೇ ಶಾಲೆಗಾಗಲಿ ಅದರ ಒಂದು ಯಾರ ಹತ್ರನು ಹೇಳ್ಸ್ಕೊಂಡಿಲ್ಲ ಹೇಗ್ ಮಾಡಬೇಕು ಅಂತೆಲ್ಲ ನಾನು ಸ್ವಂತ್ವಾಗಿ ಕಲ್ತಿದ್ದು ಅದು ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಮತ್ತು ನಮ್ಮ ಮನಸ್ಸು ತುಂಬ ತಾಳ್ಮೆಯಿಂದ ಇರಬೇಕು ಅವಾಗ ಅಷ್ಟೆ ಮಾಡೋಕ್ಕಾಗೋದು ಡ್ರೊ ಚಿತ್ರ ಬಿಡ್ಸೋಕ್ಕಾಗೋದು ಒಂದ್ಸತಿ ಒಂದು ಚಿತ್ರ ಬಿಡ್ಸಕ್ಕೆ ಕೂತಿದ್ದೀವಿ ಅಂತಂದರೆ ಪೂರ್ತಿ ನಮ್ಮ ಗಮನ ಅದ್ರ ಮೇಲೆ ಇರಬೇಕು ನಮ್ಮ ಗಮನ ಬೇರೆ ಕಡೆ ಹೋಯ್ತು ಅಂತಂದರೆ ಚಿತ್ರ ಚೆನ್ನಾಗಿ ಬರೋದಿಲ್ಲ ಅದು ಇನ್ನೊಂದೇನಂದರೆ ಇವಾಗ ನಾವು ಬಣ್ಣಗಳನ್ನ ಬಳಸ್ತೀವಿ ಬಳಸ್ತೀವಿ ಅಂದರೆ ನಾವು ಏನೋ ಒಂದು ಮಾಡಿ ಏನೋ ತಪ್ಪಾಗಿದ್ದರೂನು ಸರಿ ಮಾಡಿಬಿಡ್ಬೋದು ಹೇಗೋ ಒಂದು ಮಾಡಿ ಆದರೆ ಪೆನ್ಸಿಲಲ್ಲಿ ಬಿಡಿಸ್ತಾರೆ ಅವಾಗೇನಾಗುತ್ತೆ ಅದು ಒಂದೇ ಇರುತ್ತೆ ಅದರಲ್ಲಿ ಏನೇ ಚಿಕ್ಕ ಮಿಸ್ಟೇಕ್ ತಪ್ಪಾದರೂನೂ ಮತ್ತೆ ಅದನ್ನ ಸರಿಪಡ್ಸೋದ್ ತುಂಬ ಕಷ್ಟ ಆಗತ್ತೆ ಅದಕ್ಕೆ ನಮ್ಮ ಪೂರ್ತಿ ನಮ್ಮ ಒಂದು ಚಿಂತೆ ಏನು ಇಲ್ದೆಲೆ ಅದ್ರ ಕಡೆನೇ ಗಮನ ಇರ್ಬೇಕು ನಾವೇನು ಮಾಡ್ತಿದ್ದೀವಿ ಕೆಲಸ ಅದ್ರ ಬಗ್ಗೆನೆ ಗಮನ ಇರಬೇಕು ಅವಾಗ ಒಂದು ಸುಂದರವಾದ ಚಿತ್ರ ಬಿಡ್ಸಕ್ಕೆ ಸಾಧ್ಯ ಇನ್ನೊಂದು ಏನಾಯಿತು ಅಂದರೆ ನನಗೆ ಯಾರು ಹೇಳ್ಕೊಡೋರ್ ಇರಲಿಲ್ಲ ಈಗಿಂಗೆ ಮಾಡಿ ಹಂಗ್ ಮಾಡಿ ಅಂತ ನನ್ನ ಸ್ವಂತವಾಗಿ ಅಲ್ಲಿ ಇಲ್ಲಿ ನೋಡಿಕೊಂಡು ಕಲಿತಿದ್ದಿದು ಅಷ್ಟು ಚಂದ ಅಂದರೆ ಅಷ್ಟು ಪಫೆಕ್ಟಾಗಿ ಬಿಡಿಸ್ತೀನೋ ಇಲ್ವೋ ಆದರೆ ನಾನು ತಕ್ಕ ಮಟ್ಗೆ ಮಾಡ್ತೀನಿ ಡ್ರಾಯಿಂಗ್ ಮಾಡ್ತೀನಿ